ನಮ್ಮ ಊರಲ್ಲಿ ಕೊಲ್ಲಾಪುರದಮ್ಮನ ಜಾತ್ರೆ ಮಾಡ್ತೀವಿ ಅದು ಎಷ್ಟು ವರ್ಷಕೊಮ್ಮೆ ಅಂದರೆ ಮೂರು ವರ್ಷಕ್ಕೊಂದು ಸರ್ತಿ ಅದು ಮೂರು ವರ್ಷದಾಗೆ ಎಲ್ಲ ಊರವರೆಲ್ಲ ಸೇರ್ಕೊಂಡು ಅಕ್ಕಪಕ್ಕದ ಊರವರೆಲ್ಲ ಸೇರ್ಕೊಂಡು ತುಂಬ ಚೆನ್ನಾಗಿ ಮಾಡ್ತೀವಿ ಅದು ಒಂದು ವಾರ ಸಹಿತ ಮಾಡ್ತೀವಿ ಮಂಗ್ಳ್ವಾರದಿಂದ ತಿರುವ ಮಂಗ್ಳ್ವಾರ ಬರೋ ತಗನು ಜಾತ್ರೆ ಮಾಡ್ತೀವಿ ಮಂಗ್ಳ್ವಾರ ದಿನ ಸಂಜೆ ಹೊಳೆ ಪೂಜೆ ಹೊಳೆಗ್ ಹೋಗಿಬಿಟ್ಟು ಅಲ್ಲಿ ಒಂದು ಬಾವಿ ಇರುತ್ತೆ ಬಾವಿಯಲ್ಲಿ ಗಂಗೆ ಪೂಜೆ ಮಾಡ್ಕೊಂಡು ಊರವ್ರೆಲ್ಲ ಅಲ್ಲಿ ಪೂಜೆ ಮಾಡ್ಕಂಡು ಬಂದು ಬಾವಿಯಿಂದ ಆಚೆ ಬರಕರೆ ಒಂದು ಹೊಳೆ ಮರಿ ಅಂತ ಕಡೀತೀವಿ ಚಿಕ್ಕುದು ಅಂದು ಆಗ್ತಿದ್ದಂಗೆ ಊರೊಳಗೆ ಬರ್ತಿದ್ದಂಗೆ ಒಂದು ಇನ್ನೊಂದು ಮರಿ ಕಡೀತೀವಿ ಆ ಇನ್ನೊಂದು ಮರಿ ಊರು ಮರಿ ಅಂತ ಕಡೀತೀವಿ ಅದಾಗ್ತಿದ್ದಂಗೆ ದೇವ್ಸ್ಥಾನ ಹತ್ರ ಬಂದುಬಿಟ್ಟು ಅಲ್ಲಿ ಪೂಜೆ ಮಾಡ್ಕಂಡು ಅಲ್ಲಿ ಪೂಜೆ ಮಾಡಿಸಿ ತಿರ್ಗಿ ಇರೋ ಬ್ ನಮ್ಮ ಊರಲ್ಲಿ ಯಾವ್ಯಾವ ದೇವ್ಸ್ಥಾನ ಇದಾವೋ ಅವೆಲ್ಲ ದೇವಸ್ಥಾನಕ್ಕು ಹೋಗ್ ಬಂದುಬಿಟ್ಟು ಅಲ್ಲಿ ಪೂಜೆ ಮಾಡ್ಸ್ಕಂಡು ಬಂದು ತಿರ್ಗಿ ದೇವ್ರ ಗುಡಿ ಹತ್ರ ದೇವ್ರ ಚಪ್ರ ಹಾಕಿಬಿಟ್ಟು ಚಪ್ರ ಹಾಕಿ ದೇವ್ರನ್ನ ಅಲ್ಲಿ ಕುಂಡ್ರ್ ಕೂರಿಸ್ತಾರೆ ಕೂರಿಸಿದಾದ್ಮೇಲೆ ತಿರ್ಗಿ ಬುಧವಾರ ಬುಧ್ವಾರ ಬೆಳ್ಗಿನ ಜಾವ ಒಂದು ಮೂರು ವರ್ಷಕ್ಕೊಂದು ಸಲ ಕೋಣ ಕಡೀತತಲ್ಲ ಕೋಣ ಕಡೀತೀವಿ ಆ ಕೋಣನ ಕೋಣ ಕಡೀತೀವಿ ಕೋಣ ಕಡೊದಾದ್ಮೇಲೆ ತಿರ್ಗಿ ಗುರುವಾರ ಶುಕ್ರವಾರ ಗುರುವಾರ ಶುಕ್ರವಾರ ಬೇಟೆ ಕಡ್ದ್ಬಿಟ್ಟು ಊಟ ಮಾಡಿ ಬೇಟೆ ಕಡಿದು ಊಟ ಮಾಡ್ತೀವಿ ಊಟ ಮಾಡ್ತಿದ್ದಂಗೆ ಶನಿವಾರ ಇರುತ್ತಲ್ಲ ಶನಿವಾರ ದಿನ ದೇವರಿಗೆ ತೇರು ಇರುತ್ತದೆ ತೇರು ಎಲ್ಲ ಊರಿನ ಜನ ಎಲ್ಲ ದೇವ್ರನ್ನ ಅಲ್ಲಿ ತೇರ್ನ ಒಳಗಿಟ್ಟುಬಿಟ್ಟು ಊರವರೆಲ್ಲ ಊರ ತುಂಬ ಎಲ್ಲ ತೇರನ್ನ ಎಳೀತೀವಿ ತೇರು ಎಳೆದ್ಬಿಟ್ಟು ಆಮೇಲೆ ತೇರು ಎಳೆದ್ಬಿಟ್ಟು ದೇವ್ರನ್ನ ತಗೊಂಡ್ಬಿಟ್ಟು ತಿರ್ಗಿ ಇನ್ನೊಂದು ಸರ್ತಿ ಊರೆಲ್ಲ ಮನೆಯೆಲ್ಲ ಸುತ್ತಾಡಿಸ್ತೀವಿ ಸುತ್ತಾಡಿಸ್ಬಿಟ್ಟು ಅವ್ರವ್ರ ಭಕ್ತಾದಿಗಳು ಬೇಳೆ ಅಕ್ಕಿ ಅವೆಲ್ಲ ಕೊಟ್ಬಿಟ್ಟು ಒಡಲಕ್ಕಿ ಅಂತ ಅಂತಾರೆ ಒಡಲಕ್ಕಿ ಕೊಟ್ಟುಬಿಟ್ಟು ಕೊಡ್ತಾರೆ ದೇವರಿಗೆಲ್ಲ ದೇವ್ರಿಗೆ ಕೊಟ್ಟಾದ್ಮೇಲೆ ಅದ್ರಿಂದ ಭಾನ್ವಾರ ದಿನ ಊಟ ಹಾಕಿಸ್ತೀವಿ ಊಟ ಹಾಕಿಸ್ಬಿಟ್ಟು ಊರಿನ ಜನ ನಮ್ಮ ಊರವರು ತಿರ್ಗಿ ಪಕ್ಕದೂರವ್ರೆಲ್ಲ ಬಂದು ಊಟ ಮಾಡ್ತಾರೆ ಊಟ ಮಾಡಿದ್ದು ಆದ್ಮೇಲೆ ಸೋಮವಾರ ಸೋಮವಾರ ಒಂದು ಸ್ವಲ್ಪ ಒಂದು ಡಿ ಜೆ ಬರು ಡಿ ಜೆ ಇರುತ್ತಲ್ಲ ಡಿ ಜೆ ತಂದುಬಿಟ್ಟು ಡಿ ಜೆ ಎಲ್ಲ ಊರಿನವ್ರೆಲ್ಲ ಪಕ್ಕದೂರವ್ರು ಅವರೆಲ್ಲ ಬಂದು ಕುಣಿತಾರೆ ತಿರ್ಗಿ ಮಂಗ್ಳವಾರ ಇರುತ್ತಲ್ಲ ತಿರ್ಗಿ ಮಂಗ್ಳವಾರ ಅವತ್ತು ಏನು ಮಾಡ್ತೀವಿ ದೇವ್ರನ್ನ ತಿರ್ಗಿ ಚಪ್ರ ಬಿಚ್ಚಬೇಕಲ್ಲ ಚಪ್ರ ಬಿಚ್ಬೇಕು ಚಪ್ರ ಬಿಚ್ಚಬೇಕಂಥದ್ದು ದೇವರೆಲ್ಲ ತಗಂಬಿಟ್ಟು ದೇವ್ರನ್ನೆಲ್ಲ ಇನ್ನೊಂದು ಸರ್ತಿ ಎಲ್ಲ ಒಡಾಡಿಸ್ಕೊಂಬಂದ್ಬಿಟ್ಟು ದೇವ್ರನ್ನ ಗುಡಿ ಒಳಗೆ ಇಟ್ಟುಬಿಟ್ಟು ಚಪ್ರ ಬಿಚ್ತೀವಿ ಚಪ್ರ ಬಿಚ್ಚಿದ್ದು ಆದ್ಮೇಲೆ ಅಲ್ಲಿಗೆ ಹಬ್ಬ ಮುಗಿಯಿತು ಥ್ಯಾಂಕ್ ಯೂ